ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಮಯ ನಾಲ್ಕು ಗಂಟೆ ಹದಿಮೂರು ನಿಮಿಷಕ್ಕೆ ನಾನು ಮುಂಗಡವಾಗಿ ಉಬೇರ್ ಸಂಸ್ಥೆಯಲ್ಲಿ ಕ್ಯಾಬಿನ ಹಣವನ್ನು ಪಾವತಿ ಮಾಡಿರುತ್ತೇನೆ ಅದು ಈಗ ಉದಾಹರಣೆಗೆ ವಿಧಾನ ಸೌಧದಿಂದ ಮೆಜೆಸ್ಟಿಕ್ ಬಸ್ಸ್ಟ್ಯಾಂಡಿಗೆ ಮುಂಗಡವಾಗಿ ಕ್ಯಾಬ್ ಅನ್ನು ಬುಕ್ ಮಾಡಿರುತ್ತೇನೆ ಅದು ಬಂದ ಮೇಲೆ ಕೆಲವು ಕಾರಣಾಂತರಗಳಿಂದ ನಾನು ಹೋಗಲು ಸಾಧ್ಯವಾಗಲಿಲ್ಲ ನಾನು ಹಾಗಾಗಿ ತೊಂಬತ್ತು ರೂಪಾಯಿಗಳನ್ನು ಕೊಟ್ಟಿರುತ್ತೇನೆ ಅದು ಆದ ಮೇಲೆ ನಾನು ಕ್ಯಾಬ್ ಚಾಲಕನ ಹತ್ತಿರ ಕೇಳಿದಾಗ ಅವರು ನನಗೆ ನಲವತ್ತು ರೂಪಾಯಿಗಳನ್ನು ಹಿಂತಿರುಗಿಸಿ ಕೊಡುತ್ತಾರೆ